ಸರ್ ಇದು ಕಸ್ಟಮರ್ಸು ಬಿಸ್ಕೀಟ್ ಪ್ಯಾಕೀಟು ರಿಟರ್ನ್ಸ್ ತಂದಿದ್ದಾರೆ ಅದನ್ನ ಏನು ಮಾಡಬೇಕು ಸರ್ ತಗೊಳೋಣ್ವ ಬೇಡವಾ ಸರ್ ಅವ್ರು ಟು ಡೇಸ್ ಹಿಂದೆ ತಗೊಂಡು ಹೋಗಿದಾರ್ ಅಂತೆ ಸರಕು ಆ ಬಿಲ್ಲೆ ತಂದಿದ್ದಾರೆ ಸರ್ ಅವರು ವಿತ್ ಬಿಲ್ಲಿನ ಜೊತೆಗೆ ಹಾಂ ಸರ್ ಬಂದಿದ್ದಾರೆ ಹಾಂ ಸರ್ ಓಕೆ ಸರ್ ಏನೋ ಅವ್ರಿಗೆ ಬೇಡ ಅಂತ ಸರ್ ಯೂಸಸ್ ಇಲ್ಲ ಅಂತೆ ಅದಕ್ಕೆ ಬಿಸ್ಕಿಟ್ ಪ್ಯಾಕೆಟ್ನ ತಗೊಂಡು ಹೋಗಿದಾರೆ ಡಬಲ್ ಆಗಿದಾವೆ ಅಂತೇಳಿ ತಗೊಂಬಂದಿದ್ದಾರೆ ಅದಕ್ಕೆ ರಿಟರ್ನ್ ಮಾಡಕ್ಕೆ ಬಂದಿದ್ದಾರೆ ಏನು ಮಾಡೋದು ಸರ್ ಅಂತ

ಇಲ್ಲ ಸರ್ ಅದೆ ಹೇಳಿದ್ರೆ ಕೇಳ್ತಾಯಿಲ್ಲ ಸರ್ ನಿಮ್ಮ ಮ್ಯಾನೇಜರ್ ಕರಿಸಿ ಇಲ್ಲ ನಿಮ್ಮ ಬಿಲ್ಡಿಂಗ್ ಓನರ್ ಕರಿರಿ ಅಂತ ಹೇಳ್ತಿದಾರೆ ಅವರು

ಹಾಂ ಸರ್ ಓಕೆ ಸರ್ ಹಾಂ ಸರ್

ಓಕೆ ಸರ್ ಐ ವಿಲ್ ಟ್ರೈ ಸರ್ ಹಾಂ ಸರ್ ಅವ್ರಿಗೆ ಕೇಳ್ತಿನಿ ಸರ್ ಅವ್ರ

ಓಕೆ ಸರ್ ಓಕೆ ಸರ್ ಹಾಂ ಸರ್ ಆಯಿತು ಕೇಳ್ತಿನಿ ಸರ್

ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಹಾಕ್ತಿನಿ ಸರ್ ಓಕೆ ಸರ್